ವಧುವಿಗೆ ಸ್ಯಾ ಸೀರೆಗಳು ಒಡವೆಗಳು ಈ ರೀತಿಯಾದ ಒಂದು ಉಡುಗೊರೆಗಳನ್ನು ನೀಡುತ್ತಾರೆ ವಧುವಿಗೆ ವರದಕ್ಷಿಣೆ ಈಗಿನ ಟ್ರೆಂಡಲ್ಲಿ ವಧುನೇ ಸಿಗೋ ಸಿಗದಿಲ್ದಿರೋ ಥರ ಆಗಿದೆ ಸೊ ವರಗಳು ವಧುವಿಗೆ ವರದಕ್ಷಿಣೆ ಕೊಟ್ಟಿದ್ದಾರೆ ಎಷ್ಟೋ ಕಡೆ ಕೊಟ್ಟಿದ್ದಾರೆ ಆದರೆ ಇವಾಗ ವರದಕ್ಷಿಣೆ ಕಮ್ಮಿಯಾಗಿದೆ ವಧು ವರರಿಗೆ ವರದಕ್ಷಿಣೆ ಕೊಡೋದು ಕಮ್ಮಿಯಾಗಿದೆ ವರ ವಧುವಿಗೆ ವರದಕ್ಷಿಣೆ ಕೊಡೋದೇ ಜಾಸ್ತಿ ಆಗಿದೆ ಯಾಕೆ ಅಂದರೆ ಹುಡ್ಗೀರು ಅಷ್ಟು ಸಿಗ್ತಿಲ್ಲ